ಮೇಡಮ್ ಇದು ಬಂದು ಯಸ್ ಬ್ಯಾಂಕಾ ಮೇಡಮ್ ಮೇಡಮ್ ನಾನು ಕಾರ್ ತೆಗಿಬೇಕಂತಾ ಇದ್ದೀನಿ ಅದರಲ್ಲಿ ಸ್ವಲ್ಪ ಲೋನ್ ಏನಾದ್ರು ಸಿಗುತ್ತಾ ಕಾರ್ ಲೋನ್ ಏನಾದ್ರು ಕೊಡ್ತೀರಾ ಅದಕ್ಕೆ ಪ್ರೊಸೀಜರ್ ಏನೇನು ಬೇಕು ಏನು ಡಾಕ್ಯುಮೆಂಟ್ಸ್ ಬೇಕು ಫಸ್ಟ್ ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕು ಇ ಎಂ ಐ ಏನಾದ್ರು ಬಂದರೆ ಎಷ್ಟು ಕಟ್ಟಬೇಕು ಎಷ್ಟು ಇಂಟ್ರೆಸ್ಟ್ ಬರುತ್ತೆ ಸ್ವಲ್ಪ ದಯವಿಟ್ಟು ಅದರ ಬಗ್ಗೆ ಡೀಟೇಲ್ಸ್ ಕೊಡ್ತೀರಾ ಮೇಡಮ್

ಈಗ ಝೈಲೊ ತಗೊಳ್ಬೇಕು ಅಂತ ಅಂದ್ರೆ ಎಷ್ಟಾಗುತ್ತೆ ಎಷ್ಟು ಡೌನ್ ಪೇಮೆಂಟ್ ಮಾಡಬೇಕು ಅದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ನಾನು ನಿಮಗೆ ಸಬ್ಮಿಟ್ ಮಾಡಬೇಕು ಇ ಎಂ ಐ ಎಷ್ಟು ತಿಂಗ್ಳುವರೆಗೂ ಬರುತ್ತೆ ಅದಕ್ಕೇನು ಇಂಟ್ರೆಸ್ಟ್ ಬರುತ್ತೆ ಮೇಡಮ್

ಮೇಡಮ್ ಈಗ ನಮ್ಮ ಯಜಮಾನ್ರು ಲೆದರ್ ಫೀಲ್ಡ್ ಅಲ್ಲೇ ಕೆಲಸ ಮಾಡ್ತಾಯಿರೋದು ಅವ್ರಿಗೆ ಸುಮಾರು ಒಂದು ಮೂವತ್ತೈದು ಸಾವಿರ ಬರುತ್ತೆ ಸೊ ಅದರಲ್ಲಿ ಎಲ್ಲನೇ ಮೇಯ್ನ್ಟೇನ್ ಮಾಡಿ ನಾನೂ ಇ ಎಂ ಐ ಕಟ್ಬೇಕಾಗಿ ಬರುತ್ತೆ ಸೊ ನಿಮ್ದು ಇಂಟ್ರೆಸ್ಟ್ ಏನಿದೆ ಇ ಎಂ ಐ ಎಷ್ಟು ಬರುತ್ತೆ ಅಂತ ಹೇಳಿದರೆ ಅದ್ರ ಮೇಲೆ ನಾನು ತಗೊಳ್ಳೋದ ಬೇಡ್ವಾ ಅಂತ ನಿರ್ಧಾರ ಮಾಡಬೇಕಲ್ವಾ ಸರಿ ಓಹ್ ಎಲ್ಲ ಬ್ಯಾಂಕಲ್ಲ ಅದೇ ಥರ ಇದೆ ಅಲ್ಲ ಮೇಡಮ್ ಅದು ನಿಮ್ಮ ಬ್ಯಾಂಕಲ್ಲಿ ಏನು ಕಮ್ಮಿ ಇಲ್ವ ಸರಿ ಮೇಡಮ್ ಸರಿ ಮೇಡಮ್ ಸರಿ ಮೇಡಮ್ ಹ್ಞೂ ಓಹ್ ವರ್ಷದ್ವರ್ಗು ಕಟ್ಬೋದು ಅಂತ ಸೊ ತಿಂಗಳಿಗೆ ತಿಂಗಳಿಗೆ ಅವಾಗ ಹಣ ಹೆಚ್ಚಾಗಿ ತಿಂಗಳಿಗೆ ಇ ಎಂ ಐ ಸಹ ಜಾಸ್ತಿ ಆದರೆ ಇ ಎಸ್ ಆರ್ ಟೆನ್ಯೂರ್ ಕಮ್ಮಿ ಆಗುತ್ತಲ್ಲ ಮೇಡಮ್ ಅವಾಗ ಮೂರು ವರ್ಷ ನಾಲ್ಕು ವರ್ಷ ಆ ಥರನ ಹಾಂ ಸರಿ ಮೇಡಮ್ ಅದೇ ಡಾಕ್ಯುಮೆಂಟ್ ಏನೇನು ಬೇಕು ಮೇಡಮ್

ಓಕೆ ಓಕೆ

ಓಹ್ ಶೂರಿಟಿ ಹಾಕಬೇಕ ಮೇಡಮ್ ಮೇಡಮ್ ಅದು ನಮ್ಮ ಯಜಮಾನ್ರೆ ಆಗ್ಬಿಡ್ಬೋದ ಇಲ್ಲ ಬೇರೆಯವ್ರ ಕಡೆಯಿಂದ ಯಾರಾದ್ರೂ ಬರಬೇಕಾ ಹಾಂ ಹಾಂ ಸ್ವಂತ ಮನೆ ಇದೆ ಮೇಡಮ್ ಸರಿ ಮೇಡಮ್ ಸರಿ ಮೇಡಮ್ ಇದೆ ಮೇಡಮ್ ಸರಿ ಮೇಡಮ್ ಸರಿ ಮೇಡಮ್ ಮನೆಯಲ್ಲಿ ನಾಳೆ ಬಂದು ನಿಮ್ಮನ್ನ ಖುದ್ದಾಗಿ ನೋಡ್ತೀವಿ ಮೇಡಮ್ ಥ್ಯಾಂಕ್ಸ್ ಮೇಡಮ್ ಹತ್ತುವರೆಗೆ ಬರ್ತೀವಿ ಮೇಡಮ್